ಕನ್ನಡ ಭಾಷೆ ಮಾತನಾಡುವಾಗ ಕಷ್ಟ ಆಗಿದೆ ಎನ್ನೋದಕ್ಕಿಂತ ಇಷ್ಟ ಆಗಿದೆ ಎನ್ನೋದೇ ಹೆಚ್ಚು ಏಕೆಂದರೆ ಕನ್ನಡ ನಮ್ಮ ಮಾತೃಭಾಷೆ ನಾವು ಹುಟ್ಟಿ ಬೆಳೆದಿರುವುದು ಕರ್ನಾಟಕದಲ್ಲಿ ನಾವು ಕನ್ನಡಿಗರು ಮತ್ತು ನಮ್ಮ ಭಾಷೆ ನಾವು ಪ್ರತಿನಿತ್ಯ ಬಳಸುವ ಭಾಷೆ ಕನ್ನಡವಾಗಿದೆ ಆದ್ದರಿಂದ ನಮಗೆ ಕನ್ನಡ ಸುಲಭ ಮತ್ತು ಸುಲಲಿತ ಎಂಬೆಂದು ಹೇಳುತ್ತೇನೆ ಕನ್ನಡದಲ್ಲಿ ನಾವು ಪ್ರತಿಯೊಂದು ಶಬ್ಧವನ್ನು ಖುಷಿಯಿಂದ ಹೇಳುತ್ತೇವೆ ಮತ್ತು ವ್ಯಕ್ತಪಡಿಸುತ್ತೇವೆ ಹಾಗಾಗಿ ಕನಡ ಭಾಷೆ ಮಾತನಾಡುವಾಗ ಯಾವುದೇ ನಮ ನಮಗೆ ಕಷ್ಟ ಆಗಿರುವುದಿಲ್ಲ ಎಂದು ಹೇಳುತ್ತೇನೆ